ಹಲೋ ಹೇಳಿ ಮ್ಯಾಮ್ ಓಕೆ ಓಕೆ ಫಿಫ್ಟಿ ಮೆಂಬರ್ಸ್ ಫೀಮೇಲ್ ಆ್ಯಂಡ್ ಫಿಫ್ಟಿ ಮೆಂಬರ್ಸ್ ಮೇಲ್ ಇದ್ದಾರೆ ಅವ್ರಿಗೆ ಸ್ಕೂಲ್ದು ಬಟ್ಟೆ ಸ್ಟಿಚ್ ಮಾಡ್ಕೊಡ್ಬೇಕಿತ್ತು ಹೌದ ಓಕೆ ಮ್ಯಾಮ್ ಮಾಡ್ಕೊಡ್ತೇವೆ ಅಂದರೆ ನೀವು ಅಳತೆಗೆ ನಾವೇ ಅಲ್ಲಿಗೆ ಬರಬೇಕಿತ್ತಾ ಓಕೆ ನಾನೇ ಬಂದು ಅಂದರೆ ನಮ್ಮ ಕಡೆಯಿಂದನೆ ಬಂದು ಸ್ಕೂಲಲ್ಲಿ ಇರೋ ಎಲ್ಲ ಮಕ್ಳಿಗೆ ಐವತ್ತು ಜನ ಗಂಡು ಮಕ್ಕಳು ಐವತ್ತು ಜನ ಹೆಣ್ಣು ಮಕ್ಕಳಿಗೆ ಸ್ಟಿಚಸ್ ಅನ್ನೋದನ್ನ ಐ ಮೀನ್ ಅಳತೆ ಅನ್ನೋದು ನಾವೇ ತಗೊತೇವೆ ಸೊ ನಾವೇ ಅಲ್ಲಿಗೆ ಬರ್ತೇವೆ ಓಕೆನ ನೀವೇನು ಬರೋ ಇರಲಿಲ್ಲ ಓಕೆ ಸೊ ಮ್ಯಾಮ್ ಒಬ್ಬರಿಗೆ ಬಂದುಬಿಟ್ಟು ನಮಗೆ ಇಲ್ಲಿ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಈ ಹೌದು ಮೇಲ್ಗೆ ಬಂದುಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಅದೇ ಫೀಮೇಲ್ಗೆ ನಮಗೆ ಸ್ವಲ್ಪ ಜಾಸ್ತಿ ಇರತ್ತೆ ಅಲ್ವಾ ವರ್ಕ್ ಅನ್ನೋದು ಸೊ ಅದಕ್ಕಾಗಿ ಅವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ತಗೋತೇವೆ ಸೊ ನಾಳೆ ನಿಮಗೆ ಕಾಲ್ ಸ್ಕೂಲ್ ಸ್ಟಾಟಾಗೋದು ಹತ್ತು ಗಂಟೆಗೆ ಅಲ್ವಾ ಸೊ ನಾವು ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆಗೆ ಆ ಥರ ಬಂದು ತಗೋತೇವೆ ನಾವೇ ಅಳತೆ ಅನ್ನೋದು ಸೊ ಒಬ್ಬರಿಗೆ ಬಂದು ನೂರ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಗಂಡು ಮಕ್ಳಿಗೆ ಸೊ ಹೆಣ್ಮಕ್ಳಿಗೆ ಬಂದು ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ಓಕೆ ಸೊ ಈ ಅಮೌಂಟೆಲ್ಲ ನೀವು ಓಕೆ ಮ್ಯಾಮ್ ಇನ್ ಟೈಮಿಗೆ ಬರ್ತೇವೆ ಎಲ್ಲ ಸ್ಕೂಲ್ ಮಕ್ಳು ಅವೈಲೇಬಲ್ ಇರ್ತಾರಲ್ಲವಾ ನಮಗೆ ನಾವು ಹಾಂ ಬಿಕಾಸ್ ಯಾಕಂದರೆ ಅಳತೆ ತಗೋಳಕ್ಕೆ ನಿಮ್ಗೆ ಎಷ್ಟು ದಿನದಲ್ಲಿ ಬೇಕಾಗಿತ್ತು ಮ್ಯಾಮ್ ಈಗ ಓಕೆ ಮ್ಯಾಮ್ ನಮ್ಮ ಹನ್ನೊಂದು ದಿನ ಟೈಮ್ ತಗೋತೇವೆ ಹನ್ನೊಂದು ದಿನದಲ್ಲಿ ಸ್ಟಿಚ್ ಮಾಡಿ ಕೊಡ್ತೇವೆ ನಿಮಗೆ ಬಂದ್ಬಿಟ್ಟು ಓಕೆನ ಓಕೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಸರಿ ಕಳಿಸ್ಕೊಡ್ತೇವೆ ಹನ್ನೊಂದು ಹನ್ನೊಂದು ಗಂಟೆಗೆ ನಾಳೆ ಬಂದು ವಿಸಿಟ್ ಆಗಿ ಅಳತೆ ತಗೋತೇವೆ ನಾವೇ ಹುಡ್ಗುರ್ದೆಲ್ಲ ಓಕೆನ ಓಕೆ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು